ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಯಲ್ಲಿ ಒಬ್ಬಟ್ಟು ಆಮೇಲೆ ಅನ್ನ ಸಾಂಬಾರು ಆಮೇಲೆ ಇದು ಮುದ್ದೆ ರಾಗಿ ಮುದ್ದೆ ಉಪ್ಸಾರು ಪಲ್ಯ ಸೊಪ್ಪಿನ ಪಲ್ಯ ಭಾರಿ ಚೆನ್ನಾಗಿರೋದು ಆ ಕಾಲ ತುಂಬ ಚೆನ್ನಾಗಿತ್ತು ತುಪ್ಪ ಮನೆಯಲ್ಲೆ ಹಸು ಹಸ್ಗುಳೆಲ್ಲ ಸಾಕಿದ್ವು ಬಾರಿ ಒಳ್ಳೆಯ ಹಾಲೆಲ್ಲ ಕೊಡೋದು ಪೌಷ್ಟಿಕಾಂಶ ಎಲ್ಲ ಚೆನ್ನಾಗಿತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕಂಬಂದು ಈಗಲೂ ಆರೋಗ್ಯವಾಗಿ ಚೆನ್ನಾಗಿದ್ದೀವಿ ಆ ಕಾಲ ಆವಾಗ ಚೆನ್ನಾಗಿತ್ತು ಒಳ್ಳೆಯ ಊಟ ನಾನು ಮಾಡ್ತಿದ್ದೆ ಉಪ್ಪಿಟ್ಟು ಅದು ಇದು ಮನೆಯಲ್ಲಿ ಚಪಾತಿ ಎಲ್ಲ ಮಾಡ್ತಿದ್ದೆ ಆ ಕಾಲದಲ್ಲಿ ಈಗ ಅಂತ ಹೇಳ್ಕೊಳ್ಳೋದು ಈಗ ವಯಸ್ಸಾಯ್ತು ನಮ್ಗೆ ಆಗಲ್ಲ ಆವಾಗ ಭಾರಿ ಚೆನ್ನಾಗಿತ್ತು ಶಾವಿಗೆ ಖೀರು ಆಮೇಲೆ ಇನ್ನು ಏನೇನೋ ಮಾಡ್ತಿದ್ವು ಸುಮಾರು ಏನೋ ನಡಿತಾಯಿತ್ತು ಈಗ ಈಗ ಅದೆಲ್ಲ ಆ ಥರ ಟೇಸ್ಟ್ ಈಗ ಬರಲ್ಲ ಈಗ ಮುಂಚೆ ಥರ ಟೇಸ್ಟಿಲ್ಲ ಯಾವ್ದುನು ಈಗ ಸುಮಾರಾಗಿದೆ ಅಂತ ಹೇಳ್ಕೊಳೋದ್ ಎಂಥದಿಲ್ಲ ಪರವಾಗಿಲ್ಲ ಮತ್ತೆ ಈ ಮುಂದಕ್ಕೆ ನಾನಿನ್ನು ಈಗೆಲ್ಲ ಸ್ವಲ್ಪ ಕಲ್ತ್ಕೊಂಡಿದಿನಿ ಕೆಲಸ ಅದು ಇದು ಅಡಿಗೆ ಮಾಡೋದು ಅನ್ನ ಸಾಂಬಾರು ಆಮೇಲೆ ಬಾತುಗಳು ರೈಸ್ ಬಾತು ವಾಂಗಿಬಾತು ಅಂಥದ್ದು ಕಲ್ತಿದ್ದೀನಿ ಏನೋ ನನ್ನ ಕೈಯಲ್ಲಾದ್ದು ಮಾಡ್ತಾಯಿದ್ದೀನಿ ಚೆನ್ನಾಗಿ ನಾನು ಚೆನ್ನಾಗಿ ಪೌಷ್ಟಿಕಾಂಶ ಆಹಾರಗಳು ಚೆನ್ನಾಗಿ ಮಾಡಕೆ ಸ್ವಲ್ಪ ಕಲ್ತ್ಕೊಂಡಿದಿನಿ ಚೆನ್ನಾಗಿ ಅದು ಇದು ಇದು ಮಾಡ್ಕೊಂಡು ಅವ್ರು ಇವ್ರು ನೋಡ್ಕೊಂಡು ನಾವು ಚೆನ್ನಾಗಿ ಚೆನ್ನಾಗಿ ಮಾಡ್ತಾಯಿದ್ದೀವಿ ಏನು ತೊಂದರೆ ಇಲ್ಲ ಭಾರಿ ಚೆನ್ನಾಗಿದೆ ಇನ್ನು ಮುಂದಕ್ಕೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಹೊಸ ಹೊಸಾದೆಲ್ಲ ಕಂಡಿಡಿತವರೆ ಹೊಸ ಹೊಸದೆಲ್ಲ ಬರ್ತ ಐತೆ ನೋಡ್ಕಂಡು ನಾ ಅವು ಇವು ಮಾಡ್ತಾಯಿದ್ದೀವಿ ಚೆನ್ನಾಗೇ ಇದೆ ಐಟಮ್ಮೆಲ್ಲ ಮಾಡ್ತಾಯಿದ್ದೀವಿ ಸುಮಾರು ಈಗೊಂದು ಏಳು ಎಂಟು ಐಟಮ್ ಕಲ್ತಿದ್ದೀವಿ ಮುಂದೆ ಇನ್ನು ಹಂಗೆ ಹೋಯ್ತಾ ಹೋಯ್ತಾ ಹೋಯ್ತ ಹೋಯ್ತ ಹೋಯ್ತ ಇನ್ನು ಹೊಸ ರೀತಿಯಲ್ಲೆಲ್ಲ ಮಾಡ್ತೀವಿ ಏನೋ ನೋಡೋಣ ದೇವರು ನನಗು ಈಗ ವಯಸ್ಸಾಯ್ತು ಇನ್ನು ಮುಂದಕ್ಕೆ ನನ್ನ ಕೈಲಾದಷ್ಟು ಮಾಡ್ಕೊಂಡು ಮಾಡ್ಕಂಡು ತಿನ್ನೋದು ಐಟಮ್ಗಳು ಮಾಡೋದು ಎಲ್ಲ ಮಾಡ್ತಾಯಿರ್ತೀವಿ ನೋಡೋಣ ದೇವ್ರು ಅವನೆ